ಹಾಂ ಹೇಳಿರಿ ಯಾರು ಹಾಂ ಹೌದು ರೀ ಹಾಂ ಏನೇನು ಬೇಕು ರೀ ಹೇಳಿ ರೀ ನಿಮಗೆ ಉಳ್ಳಾಗಡ್ಡೆ ಐವತ್ತು ರೂಪಾಯಿ ಕೆ ಜಿ ಅದಾವೆ ನೋಡಿ ಒಂದ್ ಜೋಡಿಗೆ ಹತ್ತು ರೂಪಾಯಿ ಅದಾವೆ ರೀ ಅವು ಕಡ್ಮೆ ಅಲ್ಲರಿ ಅಕ್ಕಾರ್ ನಮ್ಗೇನು ಸಿಗಲ್ಲ ಅದ್ರೊಳಗೆ ಅಷ್ಟೆ ನೋಡಿ ರೀ ನೀವು ಭಾಳ ಏನಾರಾ ಮಾಡಿದ್ರಿ ಅಂದ್ರೆ ಕಡ್ಮೆ ಹಾಕಿ ಕೊಡ್ತೀವಿ ಟಮಾಟಿ ನಲವತ್ತು ಅದಾವೆ ನೋಡಿರಿ ಹ್ಞೂ ಮಾಡ್ತೀವಿ ರೀ ನಿಮ್ಮ ಮನೆ ಒಂದು ಕಿಲೋಮೀಟರ್ ದೂರೋಳಗೆ ಇದ್ದರೆ ನೂರು ರೂಪಾಯಿ ಆಗುತ್ತೆ ರೀ ಅದ್ರಕ್ಕಿನ್ನ ಜಾಸ್ತಿ ಇದ್ರೆ ನೂರಾ ಐವತ್ತು ಎರಡು ನೂರು ಹಿಂಗಾಗತ್ತೆ ಹಾಂ ಹಂಗಂದ್ರ್ ನೂರಾ ಐವತ್ತು ಹಿಂಗೆ ಆಗುತ್ತೆ ನೋಡು ರೀ ನಿಮ್ಗೆ ಹ್ಞೂ ಅಂದರೆ ಹೇಳಿ ನಾವು ಮನಿಗೆ ಡೆಲೆವರಿ ಕೊಡ್ತೀವಿ ಹಾಂ ಮೆಣಸಿನ್ಕಾಯಿ ಐವತ್ತು ರೂಪಾಯಿ ಕಿಲೋ ಅದಾವೆ ನೋಡಿರಿ ನಲ್ವತ್ತು ರೂಪಾಯಿ ಹಾಕಿ ಕೊಟ್ಟೆವೆ ಹಾಂ ಬೀಟ್ರೂಟ್ ಅದಾವೆ ರೀ

ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಅದಾವೆ ನೋಡಿರಿ ಹಾಂ ಕ್ಯಾರಟ್ ಕ್ಯಾರಟು ಅಷ್ಟೆ ರೀ ಹ್ಞೂ ನಿಮ್ಗೆ ಎಷ್ಟು ಬೇಕು ಹೇಳಿರಿ ಅದ್ರ ಮೇಲೆ ನೋಡಿ ಹಾಕಿ ಕೊಡ್ತೀನಿ ಹ್ಞೂ ಆಯ್ತು ತೊಗಳ್ ರೀ ಅದ್ರಾಗೆ ಒಂದು ಐದು ರೂಪಾಯಿ ಕಡ್ಮೆ ಮಾಡೋಣ ಏನು ಸಿಗಲ್ಲ ಬಿಡಿ ರೀ ಅದ್ರೊಳಗೆ ನಿಮ್ಗೆ ಇನ್ನೂ ಮತ್ತೆ ಕಡ್ಮೇನಾ ಹಾಕಿ ಕೊಟ್ಟೇವು ರೀ ನಾವು ಯಾರಿಗೂ ಕಡ್ಮೆ ಕೊಡಲ್ಲ ನೀವು ಭಾಳಷ್ಟು ಆರ್ಡರ್ ಮಾಡಕತ್ತೀರಿ ಅಂತೇಳಿ ಕಡ್ಮೆ ಹಾಕೇವಿ ರೀ ಹ್ಞೂ ಆಯ್ತು ಹ್ಞೂ ಆಯ್ತು ತಗೊಳ್ ರೀ ನೀವು ಹೇಳಿರಿ ಮುಂಚೆಕ್ಕು ನಾವು ಕಟ್ಟಿ ಇಡ್ತೇವೆ ಎಲ್ಲ